ನನಗೆ ಜಾಸ್ತಿ ಸಂತೋಷವಾಗುವುದೇನೆಂದರೆ ಟಿವಿಗಳಲ್ಲಿ ಬರೋ ಒನ್ ಡೋರೆಮೋನ್ ಒಂದು ಬೊಂಬೆಗಳು ಆ ಬೊಂಬೆಗಳಲ್ಲಿ ಏನಿದೆ ಅಂದರೆ ಒಂದು ಸ್ನೇಹಿತರ ಮಧ್ಯೆ ಹೇಗಿರಬೇಕು ಯಾವ್ಯಾವ ಸಿಚ್ ಯಾವ ಯಾವ ಸ್ಥಿತಿಯಲ್ಲಿ ಹೇಗಿರಬೇಕು ಅಂತ ನೋಡ್ಬೋದು ಅದರಲ್ಲಿ ಡೋರೆಮೋನ್ ಪಾತ್ರ ಅದು ನೋಬಿತಾ ತುಂಬಾ ದಡ್ಡ ದಡ್ಡ ಆಗಿರ್ತಾನೆ ಅವ್ನ್ಗೆ ಏನು ಓದಕೆ ಬರಲ್ಲ ಅಂದರೆ ಎಲ್ಲರ ಹತ್ರ ಸೋತೋಗ್ತಿರ್ತಾನೆ ಆದರೆ ಆ ಡೋರೆಮೋನ್ ಬೇರೆ ಕಾಲದಿಂದ ಅವ್ರ ಕಾಲಕ್ಕೆ ಬರ್ತಾರೆ ಅಂದರೆ ಅವ್ರ ಕಾಲಕ್ಕೆ ಬರ್ತಾರೆ ಬಂದ್ಬಿಟ್ಟು ಅಲ್ಲಿ ಅವ್ನಿಗೆ ಏನೇನು ಯಾವ್ದು ಯಾವುದ್ರಲ್ಲಿ ಅವ್ನು ದಡ್ಡ ಆಗಿರ್ತಾನೆ ಅದರಲ್ಲೆಲ್ಲ ಅವ್ನಿಗೆ ಸಹಾಯ ಮಾಡ್ತಿರ್ತಾನೆ ಅವ್ನು ಕೇಳಿದ್ದೆಲ್ಲ ಕೊಡ್ತಿರ್ತಾನೆ ಆದ್ದರಿಂದ ಅವ್ನು ತುಂಬಾ ಖುಷಿ ಪಡ್ತಾನೆ ನೋಬಿತಾ ಅದಕ್ಕೆ ಅದಕ್ಕೆ ಡೋರೆಮೋನ್ ಅನ್ನೋ ಬೊಂಬೆಯನ್ನು ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ ನಮ್ಗು ನಮ್ಮ ಲೈಫಲ್ಲಿ ಅಂಥ ಸ್ನೇಹಿತರು ಸಿಗಬೇಕು ಅಂತ ಒಂದು ಆಸೆಯನ್ನು ಉಂಟು ಮಾಡುತ್ತೆ ಆದ್ದರಿಂದ ನನಗೆ ಡೋರೆಮೋನ್ ಅಂದರೆ ಇಷ್ಟ ಅದರಿಂದ ಸುಮ ತುಂಬಾ ಸಂತೋಷ ಪಡ್ತೀನಿ